ನಮಸ್ಕಾರ ಸರ್ ಅವರು ನಮ್ಮ ನಮ್ಮ ನಾವು ಆಧಾರ್ ಕಾರ್ಡನ್ನು ನವೀಕರಣಿಸುವ ಮ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಆದರೆ ನಮ್ಮ ನಾವು ಮತ್ತು ನಮ್ಮ ಸ್ನೇಹಿತರು ಸಲ್ಲಿಸಿದ್ದೆವು ಆದರೆ ನಮ್ಮ ಸ್ನೇಹಿತರದ್ದು ಎಲ್ಲಾ ನವಿ ನಮ್ಮ ಆಧಾರ್ ಕಾರ್ಡನ್ನು ನವೀಕರಣಗೊಳಿಸಲಾಗಿದೆ ಆದರೆ ನನ್ನ ನನ್ನ ಆಧಾರ್ ಕಾರ್ಡನ್ನು ಆದಾರನ್ನು ನವೀಕರಿಸಲಾಗಿಲ್ಲ ನನ್ನ ಶ ನನ್ನ ಸ್ಥಿತಿ ನನ್ನ ಅ ಸ್ಟೇಟಸನ್ನು ನನ್ನ ಆಧಾರ್ ಸ್ಟೇಟಸ್ಸನ್ನು ಸ್ವಲ್ಪ ನೋಡಿ ಹೇಳುವಿರಾ ಮತ್ತು ನನ್ನ ಆಧಾರ್ ಅಪ್ಡೇಟನ್ನ ನನಗೆ ಬೇಕಿದೆ ಮತ್ತು ನನ್ನ ಆಧಾರ್ ಅರ್ಜಿಯಲ್ಲಿ ಏನು ಕೊಟ್ಟಿರುವ ಅರ್ಜಿಯಲ್ಲಿ ಏನಾದರು ಲೋಪ ದೋಷ ಇದ್ದರೆ ನಾನು ತಿಳಿಸಿವಿರ ಎಂದು ನಾನು ತಿಳಿಸಿ ತಿಳಿದುಕೊಳ್ಳಲು ಇಚ್ಛಿಸುತ್ತೇನೆ ಮತ್ತು ನಮ್ಮ ಆಧಾರ್ ನಮ್ಮ ಸ್ನೇಹಿತರು ಕೊಟ್ಟಿರೋ ಅರ್ಜಿಗಳನ್ನೇ ನಾನು ಕೊಟ್ಟಿರುತ್ತೇನೆ ಅವು ಅವರದ್ದು ನವೀಕರಣಗೊಂಡಿರುತ್ತದೆ ಆದರೆ ನನ್ನ ಆಧಾರ್ ಸಂ ಆಧಾರವು ನನ್ನ ನವೀಕರಣ ಸ ಆದಕಾರಣ ನಾನು ನಿಮಗೆ ಮಾಡಿರು ಕಾಲನ್ನು ಮಾಡಿರ್ತ್ತೇನೆ ಇದಕ್ಕಾಗಿ ನಮ್ಮ ನನ್ನ ಆಧಾರ್ ಸ್ಟೇಟಸ್ಸನ್ನು ನೀವು ಪರಿಶೀಲಿಸುತ್ತೀರಾ ಎಂದು ಕೇಳಿಕೊಳ್ಳುತ್ತೇನೆ